ಹಾಂ ಯಾರು ರೀ ಹಾಂ ಹೌದು ರೀ ಏಜೆಂಟ್ ರೀ ಯಾರು ಹ್ಞೂ ಯಾವ ಗಾಡಿ ಬೇಕಾಗಿತ್ತು ರೀ ಲಗ್ಜುರಿ ಲಗ್ಜುರೀ ಮುಂದೆ ಎಷ್ಟು ಜನ ಇದೀರೀ ಎರಡು ದಿವ್ಸಕ್ಕೆ ಎಷ್ಟು ಕಿಲೋಮೀಟ್ರ್ ಆಗತ್ ರೀ ಅದು ಹೆಂಗಾ ಕಿಲೋಮೀಟ್ರ್ ಹಾಂ ಕಿಲೋಮೀಟ್ರ್ದಾಗೆ ಆದ್ರೆ ಏನೂ ಪ್ರಾಬ್ಲಮ್ ಇಲ್ಲ ರೀ ಸರಿ ಎಂದು ರವಿವಾರ ರವಿವಾರ ರವಿವಾರ ನೀವು ಮುಂಜಾನೆ ಹೋಗೋರೋ ಸಾಯಂಕಾಲ ಹೋಗೋರ್ರೋ ಒಂಬತ್ತು ಗಂಟೆ ರೀ ಅಂದ್ರೆ ಗಾಡಿ ಇಲ್ಲ ಬೇರೆ ಕಡೆ ಹೋಗೈತ್ರೀ ಈಗ ಒಂಬತ್ತು ಗಂಟೆಕ್ಕೆ ಹೋಗುದಾರೆ ಅಡ್ಜೆಸ್ಟ್ ಮಾಡಕ್ಕೆ ಬರ್ತತಿ ಆಯ್ತು ಆಯ್ತು ಆಯ್ತು